ಕರ್ನಾಟಕ ರಾಜ್ಯದ ಅತ್ಯಂತ ಮಹತ್ವದ ಸಾಂಸ್ಕೃತಿಕ ಪರಂಪರೆಗಳು ಎಂದರೆ ಈ ಒಂದು ದಸರಾ ಮಹೋತ್ಸವ ಈ ಒಂದು ದಸರಾ ಮಹೋತ್ಸವವು ರಾಜರುಗಳ ಕಾಲದಿಂದ ತುಂಬ ಅದ್ದೂರಿಯಾಗಿ ನಡೆಯುತ್ತಿದ್ದು ಈಗಲೂ ಸಹ ಅದೇ ರೀತಿ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಇದು ನಮ್ಮ ಒಂದು ಕರ್ನಾಟಕದ ಹೆಮ್ಮೆ ಅಂತ ಹೇಳಬಹುದಾಗಿದೆ